ಹಲೋ ನನ್ನ ಹೆಸರು ಸುಮಿತ್ರ ಅಂದ್ಬಿಟ್ಟು ನಾನು ಇಲ್ಲೇ ಹಳ್ಳೀಲಿ ಓ ಹಳ್ಳಿ ಗೃಹಿಣಿ ಔಸ್ ವೈಫು ನನ್ನ ಚಿಕ್ಕದ್ರಿಂದ ಆಟ ಪಾಟ ಹಾಡು ಸಿಂಗಿಂಗು ಡ್ಯಾನ್ಸಿಂಗು ಆ ಥರ ಎಲ್ಲ ಭಾರಿ ಇಷ್ಟ ನನಗೆ ಸಿಂಗಿಂಗು ಅಂತಂದರೆ ಮಾಧುರಿ ದೀಕ್ಷಿತ್ ಡ್ಯಾನ್ಸು ಆಮೇಲೆ ಎಸ್ ಜಾನಕಿಯವರ ಹಾಡುಗಳಂದ್ರೆ ನನಗೆ ತುಂಬ ಪ್ರೇರಿತ ನಾನು ಅಡುಗೆ ಮಾಡುವಾಗ ಪಾತ್ರೆ ತೊಳೀವಾಗ ಬಟ್ಟೆ ಒಗಿವಾಗಲೆಲ್ಲ ನಾನು ಹೆಚ್ಗೆ ಹೆಚ್ಗೆ ಸಾಂಗಳು ಕೇಳ್ತಾ ಇರ್ತೀನಿ ಕೆಲವು ವೈಯಕ್ತಿಕ ಸಾಂಗಳು ಇರ್ತವೆ ಕೆಲವು ಮನಮುಟ್ಟುವ ಸಾಂಗಳು ಇರ್ತವೆ ಇನ್ನು ಕೆಲವು ಸಾಂಗಳು ನಮ್ಮ ಮನ್ಸಿಗೆ ಬಹಳ ಇದು ಇಷ್ಟವಾಗಿರ್ತವೆ ಅದನ್ನು ಕೇಳ್ತಾ ಕೇಳ್ತಾ ನಮ್ಮ ಯೋಚನೆ ಚಿಂತೆ ಸ್ ದುಃಖ ನೋವು ಏನಿದೆ ಎಲ್ಲಾ ಮರೆವ ಮರೆವಂಥ ಸಾಂಗಳು ಅಂದರೆ ನನ್ಗೆ ತುಂಬ ಇಷ್ಟ ಆಮೇಲೆ